ಹಲೋ ನಳ್ಪಾಕ ಹೋಟ್ಲಾ ನಮ್ದಿ ಹೋಟ್ಲರ ಓಪನ್ ಇದೆಯಾ ಇವಾಗ ಇವಾಗ ಹತ್ತು ಗಂಟೆ ಆಗಿದ್ಯಲ ಓಪನ್ ಇದೆಯಾ ಇಲ್ವ ಅಂತ ಕೇಳಿದೆ ನಮಗು ನೆಂಟ್ರು ಬಂದಿದಾರೆ ಒಂದು ಊಟ ಪಾರ್ಸಲ್ ಬೇಕಿತ್ತು ಒಂದು ಮೂರು ನಾಲ್ಕು ಜನಕ್ಕೆ ಏನೇನಿದೆ ನಿಮ್ಮ ಹತ್ರ ವೆರೈಟಿಸು ಹ್ಞೂ ಬಿರಿಯಾನಿ ಬೇಕು ಪರೋಟ ಬೇಕು ಸ್ವೀಟ್ ಐಟಮ್ ಒಂದೆರಡು ಬೇಕು ಅನ್ನ ಸಾಂಬಾರು ಎಲ್ಲ ಬೇಕು ಹ್ಞೂ ಡೋರ್ ಡೆಲ್ವರಿ ಕೊಡ್ತೀರಾ ನಿಮ್ಮ ಹುಡುಗ್ರು ಯಾರಾದರೂ ಇದಾರ ಇಲ್ಲಾಂದ್ರೆ ನಾವೇ ಬರಬೇಕಾ ಎಷ್ಟು ರೇಟ್ ಆಗುತ್ತೆ ಏನು ಹ್ಞೂ ಆವ ಡೋರರ್ ಡೋರ್ ಡೆಲ್ವರಿ ಅಂದರೆ ನಾವಿದ ಆ್ಯಪಲ್ಲಿ ಲೊಕೇಶನ್ ಎಲ್ಲ ಶೇರ್ ಮಾಡ್ತೀವಿ ಕಳ್ಸೊಕಾಗತ್ತಾ ಅಮೌಂಟ್ ಎಷ್ಟಾಗುತ್ತೆ ಇಷ್ಟು ಜನಕ್ಕೆ ಇನ್ನೂ ಏನೇನು ವೆರೈಟಿ ಇವೆ ನಿಮ್ಮ ಹತ್ರ ಹೇಳಿದ್ರೇ ಬೆಳಗ್ಗೆ ಟಿಫನ್ ಎಲ್ಲ ಸಿಗುತ್ತಾ ಹೇಳಿ ಯಾವಯಾವ ವೆರೈಟಿ ಟೇಸ್ಟ್ ಚೆನ್ನಾಗಿರತ್ತೆ ನಿಮ್ಮ ಹತ್ರ ಅವೆಲ್ಲ ಹೇಳಿದ್ರೆ ನಾವು ಬೆಳಗ್ಗೆ ಟಿಫನ್ ಎಲ್ಲ ಆರ್ಡ್ರ್ ಮಾಡ್ತೀವಿ ಬರ್ತಡೇ ಪಾರ್ಟಿ ಒಂದಿದೆ ಅದಕ್ಕು ಬ್ ಆರ್ಡ್ರೆಲ್ಲ ಕೊಡ್ತೀವಿ ನಿಮ್ಮ ಹತ್ರ ಫಂಕ್ಷನ್ಸ್ಗೆಲ್ಲಾದುನ್ನು ಆರ್ಡ್ರ್ ಕೊಡ್ಬೋದು ನಿಮ್ಮ ಹತ್ರ ನಾವೇ ರೇಟ್ ಎಷ್ಟು ಹೇಳಿದ್ರೆ ಅದು ಫು ಫುಡ್ ಐಟಮೆಲ್ಲ ಸ್ವೀಟೆಲ್ಲ ಏನೇ ವೆರೈಟಿ ಸಿಗುತ್ತೆ ಏನು ಹೇಳ್ಬೇಕು ನಮಗೆ ಹುಡುಗರೆಲ್ಲ ಯಾರಾದರು ಬರೋಂಗಿದ್ರೆ ನಾವು ಲೊಕೇಶನ್ ಶೇರ್ ಮಾಡ್ತೀವಿ ಡೋರ್ ಡೆಲ್ವರಿ ಇದ್ದರೆ